ನನ್ನದು ಮೊದಲನೇ ಪ್ರಾಡಕ್ಟು ಸೀರೆ ನಾನು ಅಮೆಝನಲ್ಲಿ ತರಿಸಿದ್ದೆ ಹಾರ್ಡರ್ ಮಾಡಿದ್ದೆ ನಾ ಈ ಸೀರೆ ಉಟ್ಕಂಡು ನಾ ಯಾವಾಗಲೂ ಡ್ರೆಸ್ ಹಾಕ್ತಿದ್ದೆ ಸೀರೆ ಮೇಲೆ ಅಂದರೆ ಸೀರೆ ಮೇಲೆ ಭಾಳ ಪ್ರೀತಿಯಾಗಿ ತರಿಸ್ಬೇಕು ಅಂತ ಒಂದು ದಿನ ಅಮೆಝನಲ್ಲಿ ಆರ್ಡರ್ ಮಾಡಿದ್ದೆ ಆಗ ಎಷ್ಟು ಒಂದು ತ್ರೀ ಮುನ್ನೂರು ರೂಪಾಯೇನೋ ಹಾರ್ಡ್ರ ಮಾಡಿದ್ದೆ ಸೀರೆ ಉಟ್ಕೋಬೇಕು ಅಂತ ಆಸೆ ಆಗಿ ಆವಾಗ ಅದು ಒಂದು ವಾರ ಬಿಟ್ಟೇನೋ ಬಂತು ಬಂದ ಮೇಲೆ ಆಮೇಲೆ ತರಿಸಿದ್ದು ನನ್ನ ಮೊದಲನೇ ಪ್ರೀತಿಯ ಸೀರೆ ಅಂತಲೇ ಹೇಳ್ಬೋದು ಬಂದ ಮೇಲೆ ಇದನ್ನ ಉಟ್ಕಂಡು ನೋಡಿದೆ ತುಂಬ ಇಷ್ಟ ಆಯಿತು ಅಮೆಝನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ದಕ್ಕೆ ತರಿಸಿದ್ದು ಚೆನ್ನಾಗೇ ಬಂದಿತ್ತು ನಾವು ಕೊಟ್ಟಿರೊ ದುಡ್ಡಿಗೂ ಮತ್ತು ಏನು ಆ ಬಟ್ಟೆಗೂ ತುಂಬಾ ಚೆನ್ನಾಗಿತ್ತು ಆ ಬಟ್ಟೆ ಕ್ವಾಲಿಟೀ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಏನಪ್ಪ ಅಂತಂದರೆ ಅದು ಸೀರೆ ಉಡೋದು ಸೀರೆ ಉಡೋಕ್ಕೂ ಚೆನ್ನಾಗೇ ಬಂತದು ಬಟ್ಟೆ ನಾನು ಎಷ್ಟೋ ಸಲ ಉಟ್ಟು ಉಟ್ಟುಕೊಂಡು ಅದರದ್ದೇನೋ ಅದೇನು ಕ್ವಾಲಿಟ್ಟಿ ಏನು ಆಗಿಲ್ಲ ನಾವು ಕೊಟ್ಟಿರೋ ದುಡ್ಡಿಗೂ ಮತ್ತು ಸೀರೆ ಬಟ್ಟೆಗೂ ಚೆನ್ನಾಗಿ ಬಂದಿದೆ ಇನ್ನೊಂದು ಸಲ ಅದರಲ್ಲೇ ಆರ್ಡ್ರ ಮಾಡಬೇಕು ಅಂತನೂ ನನ್ಗೆ ಇಷ್ಟ ಆಯಿತು ಏನು ನಾ ಕೊಟ್ಟಿರೋ ದುಡ್ಡಿಗೇನಿದು ಲಾಸ್ ಆಗಿಲ್ಲ ಚೆನ್ನಾಗೇ ಬಂದಿದೆ ಚೆನ್ನಾಗೇ ಬಂದಿದೆ ಪರವಾಗಿಲ್ಲ ನಾನು ಕೊಟ್ಟಿರೋ ದುಡ್ಡಿಗೇನು ಲಾಸ್ ಆಗಿಲ್ಲ ಅಂತ ಅನ್ಕೊಂತಿನಿ ಮತ್ತೇನು ಹೇಳ್ಬೇಕಪ್ಪ ಅಂತ ಅಂದರೆ ಅದು ನನ್ನ ಮೊದಲನೇ ಸೀರೆ ಅಮೆಝನ್ನಲ್ಲಿ ತರಿಸಿರೋದು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇನ್ನೊಂದು ಸಲ ಅದರಲ್ಲೇ ಆರ್ಡ್ರ ಮಾಡಬೇಕು ಅಂತನೇ ನನಗೆ ಇಷ್ಟ ಆಯಿತು ಸೀರೆ ಸೀರೆ ಎಷ್ಟು ಸಲ ಉಟ್ಟರೂ ಅದ್ರದ್ದು ಆಸೆ ಹೋಗಲ್ಲ ಅಂತಾರೆ ಆ ಥರನೆ ನಾನು ಮೊದಲ್ನೇ ಸೀರೆ ಉಟ್ಟ ಮೇಲೆ ಗೊತ್ತಾಗಿದ್ದು ಇನ್ನೂ ಹಲವಾರು ಸೀರೆಗಳನ್ನ ತರಿಸಬೇಕು ಅಂತ ಆಸೆ ನನ್ನಲ್ಲಿ ಹುಟ್ಟಿದೆ ಅದೇ ಅಮೆಝನಲ್ಲಿ ಚೆನ್ನಾಗಿ ಸಿಗುತ್ತೆ